ಲೇಖಕನಾಗಿ ನಾನು ನನ್ನ ಪಾತ್ರಗಳನ್ನು ಹೆಂಗ ಚಿತ್ರಸ್ತೀನಿ ಅಂತಂದ್ರ ಲಲಿತ ಪ್ರಬಂಧದೊಳ್ ಅಂತು ನಮ್ಮ ಸುತ್ತಮುತ್ತಲು ನೋಡ್ಕೊಂಡೆ ಅಲ್ಲಿರ್ತಕ್ಕಂಥ ಪಾತ್ರಗಳಿಗೆ ಕಲಾ ಸ್ಪರ್ಶವನ್ನು ನೀಡಿದ ಐತಿ ಇತ್ತಿಚೆಗೆ ಮಯೂರ್ದೊಳಗ ಅಂತೊಂದು ಕತೆ ಬಂತು ಕುಣಾಲ ಅಂತೇಳಿ ಅದು ಐತಿಹಾಸಿಕ ಹಿಂದೆ ಇರ್ತಕ್ಕಂಥ ಕತೆ ಅಂಥ ಕತೆ ಒಳಗೆ ಕಲ್ಪನೇ ಬರ್ದಾನ ಆಗಿರ್ತೈತಿ ಕಾಲ್ಪನಿಕ್ವಾಗಿ ವಾತಾವರ್ಣ ಸೃಷ್ಟಿಸ್ಬೇಕಾಗ ಇರ್ತೈತಿ ಅಶೋಕನ ಮಗ ಕುಣಾಲ ಅವನ ದುರಂತದ ಬದುಕನ್ನು ಚಿತ್ರಿಸ್ತಕ್ಕಂಥ ಕತೆಯೇ ಅದ್ರ ಕಥಾವಸ್ತು ಐತಿಹಾಸಿಕ ಕತೆಗಳನ್ನ ಬರಿಯುವಾಗ ಅನಿವಾರ್ಯವಾಗಿ ನಾವು ಕಲ್ಪುವತ್ಗೆ ಮರೆ ಹೋಗ್ಲೇಬೇಕು ಆಗ್ತತಿ ತಿಶರಕ್ಷಿತ ಅಶೋಕನ ನಾಲ್ಕನೇ ಹೆಂಡ್ತಿ ಆ ಹೆಂಡತಿ ಭಾಳ ಚಿಕ್ಕ ವಯ್ಸಿನಕಿ ಅಶೋಕ ಆಗಲೇ ವೃದ್ಧಾಪ್ಯದಲ್ಲಿ ಕಾಲಿಟ್ಟಿರ್ತಾನ ಅವನಲ್ಲಿ ಮೋಹ ಮೂಡುದಾದರೂ ಹ್ಯಾಗ ತಿಶರಕ್ಷಿತಾಗ ಒಂದು ಸಲ ಅತ್ಯಂತ ಸುಮಧುರವಾದಂಥ ಹಾಡು ಹಾಕಿ ಕಿವಿಗ ಬೀಳ್ತೈತಿ ಅದನ್ನ ಹಾಡ್ತಾ ಇದ್ದಂಥವನು ಕುಣಾಲ ಕುಣಾಲ ಅದ್ರ ಅರ್ಥನೇ ಸುಂದರವಾದಂಥ ಕಣ್ಣು ಉಳ್ಳವನು ಅಂತ್ಹೇಳಿ ಹಾಗೆ ಕುಣಾಲ ಆತನ ಹಾಡಿಗೆ ಮನಸೋತಂಥ ತಿಶರಕ್ಷಿತ ಅವನಲ್ಲಿ ಮೋಹಗೊಳ್ತಾಳೆ ಮೋಹಗೊಂಡು ಯಾಚನೆ ಮಾಡ್ತಾಳೆ ಅವಂಗ ಅವ ಒಪ್ಪೋದಿಲ್ಲ ಕೊನೆಗೆ ಉಪಾಯ ಮಾಡಿ ಕುಣಾಲನ ಕಣ್ಣನ್ನೆ ಕೀಳ್ಸುವಂತಹ ದುಷ್ಕ್ರತ್ಯಕ ಅವ್ಳ ಇಳಿತಾಳೆ ಕುಣಾಲ ತನ್ನ ಎರಡು ಕಣ್ಗಳನ್ನ ಕಳ್ಕೊಬೇಕು ಆಗ್ತೈತಿ ಅಶೋಕನಂಥ ಚಕ್ರವರ್ತಿಯ ಕುಟುಂಬದೊಳಗೆ ಇಂಥದ್ದೊಂದು ದುರಂತ ನಡ್ದಿರೋದು ಬಹುಜನ್ರಿಗ ಗೊತ್ತಿರದಂಥ ವಿಷಯ ಅದನ ಬರಿಯುವಾಗ ಕಲ್ಪನೆಯನ್ನು ಅನಿವಾರ್ಯವಾಗಿ ನಾನು ಬಳಸ್ಲೇಬೇಕಾಯಿತು ಆದರೆ ನನ್ನ ಬಾಲ್ಯದ ಅನುಭವ ನೋಡಿ ಒಂದು ಬರಿ ಮುಂದಾಗ ಮಾತ್ರ ಬಾಲ್ಯಕ ಮುಗುಚಿಕೊಂಡು ತಕ್ಷಣ ನಂಗ ಮೊದಲು ನೆನಪಾಗೋದು ಅದನ ಬರಿಯುವಾಗ ನೆನಪು ಅನ್ನುವಂಥ ಪುಸ್ತಕದಾಗ ಬರ್ದೀನಿ ಅದನ್ನೆ ಇಲ್ಲಿ ಹೇಳ್ತೀನಿ ಬಾಲ್ಯಕ್ಕೆ ಮುಗುಚಿದ ತಕ್ಷಣ ಮೊದಲ ನೆನ್ಪಾಗೋದು ಅಂದ್ರ ಎಂಕಂಚಿ ಜಾತ್ರೆ ಎಂಕಂಚಿ ದೌಲ್ಮಲಿಕನ ಜಾತ್ರೆ ಬಂತಂದ್ರ ನಮ್ಗ ತುಂಬ ಖುಷಿ ಎಂಕಂಚಿ ನಮ್ಮೂರ ಸಿಂದ್ಗಿಯಿಂದ ಸುಮಾರು ಹನ್ನೆರಡು ಕಿಲೋಮೀಟ್ರ್ ದೂರ ಐತಿ ದೌಲ್ಮಲಿಕಾ ಅಲ್ಲಿ ಜಾಗ್ರತ ದೇವ್ರ ಅಂತ್ಹೇಳಿ ಪ್ರತೀತಿ ಅದು ಮುಸ್ಲಿಮ್ ದೇವ್ರಾದರು ಸಹಿತ ಹೆಚ್ಚಾಗಿ ನಡ್ದುಕೊಳ್ಳೋರು ಹಿಂದುಗಳೆ ಆಗೆಲ್ಲ ಹಿಂದು ಮುಸ್ಲಿಮ್ ದ್ವೇಷದ ದಳ್ಳುರಿ ಇರಲಿಲ್ಲ ನಮ್ಮನೆ ಪಕ್ದೊಳಗ ಇದ್ದಂಥ ಸುತಾರ್ ಮಾಸ್ತರ್ ಮಗ ಜುಲಾನಿ ಹಬ್ದೊಳಗ ನಮ್ಮ ಹೋಳ್ಗಿ ತಿನ್ನುತಿದ್ದ ಅವ್ರ ಮೊಹರಮ್ ಹಬ್ದೊಳಗ ನಾವು ಅವ್ರ ಮನೀ ಅತಿಥಿಗಳಾಗಿ ಸುರ್ಕಂಬ ಕುಡಿತಿದ್ವಿ ಮೊಹರಮ್ ಬಂತಂದ್ರ ಅಂತು ನಾವು ಕೋಲಿನ ತುದಿಗ ಬಣ್ಣ ಬಣ್ಣದ ಕಾಗದ ಚೂರು ಕಟ್ ಅಂಟಿಸಿ ಹಲಗಿ ತಾಳಗ ತಕ್ಕಂಗ ಹಲಾಯಾಡಿ ದಣದ ಬಂದಿನಿ ತಾರಲೆಲೆ ಒಡ್ಡಿ ಗುಡ ಗುಡಿ ಅಂತೆ ಆಡುತ್ತಾ ಕುಣಿತಾ ಇದ್ರ ನಮ್ಮ ಮುಸ್ಲಿಮ್ ಗೆಳೆಯರಾದಂಥ ರಸಿದಾ ಜುಲಾನಿ ನವಿ ರಾಜಮ್ಮದ ಹುಸೇನಿ ಮುಂತಾದವ್ರ ಎಲ್ಲ ಹೋಳಿ ಹಬ್ದೊಳಗ ಕಟ್ಗಿ ಕಳವ ಮಾಡುವುದು ಕನ್ನಡ ಹೋಳಿ ಹಾಡುಗಳನ್ನ ಹಾಡೋದು ಮರುದಿನ ಪರಿಸರ ಬಣ್ಣ ಉಕ್ಕೋದು ಸಾಮಾನ್ಯದರದವ್ನ ಆಗಿತ್ತು ಹೀಗಿದ್ದರಿಂದ ನಾನು ಗೆಳೆಯರಾದಂಥ ಭೀಮ ನರ್ಸಿದ್ಧ ನಾಗ್ಯಾ ಬಸ್ಯಾ ಪಟಾಣಾ ರಸಿದಾ ಎಲ್ಲರೂ ಸೇರಿ ಎಂಕನ ಜಾತ್ರೆಗ ಹೋಗಬೇಕಂತ ತಿರ್ಮಾನ ಮಾಡಿದ್ವಿ ತೀರ್ಮಾನ ಏನೋ ಆಯಿತು ಅದ ಜಾತ್ರಿಗ ದುಡ್ಡ ಬೇಕಲ್ಲ ಕೊನಿಗ ಬಸ್ ಚಾರ್ಜ್ ಆದರೂ ಬೇಕಲ್ಲ ಆ ದಿನ್ದೊಳಗೆ ಹತ್ತು ಪೈಸಾ ಸಿಕ್ರ ಸಾವಿರ ರೂಪಾಯಿ ಕೈಯಾಗ ಇದ್ದಷ್ಟು ಆನಂದ ನಮ್ಗೆ ಜಾತ್ರೆ ಹೋಗ್ತಿವಿ ದುಡ್ಡು ಕೊಡ್ರಿ ಅಂದ್ರ ನಮ್ಮ ಮನ್ಯಾಗ ಖಂಡಿತ ದುಡ್ಡು ಕೊಡ್ತಿರಲಿಲ್ಲ ಏನು ಮಾಡೋದು ನಡ್ಕೊಂಡೆ ಹೋಗೋಣು ಅಂತ ಮಾತನ್ನ ಎಲ್ಲಾರು ಸರ್ವಾನು ಮತದಿಂದ ಒಪ್ಪಿದ್ವಿ ಈ ಮಾಡ್ಸಿದಿನಿಗ ಹಿಂಗ್ಯಾಕ ಹೆಸರು ಇಟ್ರೋ ಬಹಶಃ ಮಾಡ್ಸಿದ ಪ್ರಭಾವಕ್ ಪ್ರಭಾವ ಇರಬೇಕು ಮರಡುಸಿದ್ಧ ಶಿವಲಿಂಗನ ವಕ್ರ ಪ್ರಭಾವನೆ ಇರದು ಆದ್ರ ಆತ ಮಳ್ಳೆನಲ್ಲ ನಮ್ಮೊಳ್ಗೆಲ್ಲ ಭಾಳ ಚುರ್ಕ ಅವನೇ ಅವ್ನ ಉಡುಗೆ ತೊಡುಗೆ ನಮ್ಮೆಲ್ಲರ್ಗಿಂತ ಭಾಳ ಸರಳ ಒಂದು ಕಾಕ್ಯಾ ಪ್ಯಾಂಟು ಮ್ಯಾಲ ಒಂದು ಮಂಜರ್ಬಟ್ ಅರೆ ತೋಳಿನ ಬನಿಯನ್ನು ಆ ಬನಿಯನ್ಗೊಂದು ಹೊಟ್ಟೆ ಹತ್ತಿರ ದೊಡ್ಡದಾದ ಜೇಬಿತ್ತು ಹಾಂ ಜೇಬಂದ್ರ ಕಿಸೆ ಆ ಕಿಸೆ ತುಂಬ ನಮ್ಗ ಯಾಕೆ ನಮ್ಗೆಲ್ಲರ್ಗಿ ಭಾಳ್ ಹೊಟ್ಟಿಕಿಚ್ಚು ಯಾಕಂದ್ರ ಅದೊಂದು ಅಕ್ಷಯ್ ಪಾತ್ರೆ ಇದ್ದಂಗ ಇರ್ತಿತ್ತು ಯಾರಿಗ ಏನು ಬೇಕು ಆ ವಸ್ತು ಎಲ್ಲಾ ಅವನ್ನ ಜಾದು ಕಿಸಿ ಒಳಗ ಸದಾ ಸಿಗ್ತಿದ್ವು ನಮ ಲಾರಿ ಆದರು ಅಂತ ಅನ್ಕೊಳ್ರಿ ಆತ ತನ್ನ ಜೇಬಿನೊಳಗ ಕೈ ಹಾಕ್ತಿದ್ದ ನಾವೆಲ್ಲಾ ಆತನ ಹೊಟ್ಟೆ ಮ್ಯಾಲಿನ ಕಿಸೆನೆ ನೋಡ್ತಾ ಸುಮ್ನ ನಿಲ್ತಿದ್ವಿ ಆತನ ಬೆರಳುಗಳ ಒಳಗೆ ತಡ್ಕಾಡುತ್ತಿರುದನ್ನು ಜೇಬಿನ ಮೇಲ್ಗಡೆ ನಮ್ಗ ಗೊತ್ತಾಗ್ತಿತ್ತು ಗಳಗಿ ಒಳಗ ಒಂದು ಮುಳ್ಳು ತೆಗಿ ಚಿಮಟಿಗಿ ಮತ್ತು ಗುಂಡ ಸೂಜಿ ಆತನ ಕೈಯೊಳಗ ಸಿದ ಇರ್ತಿತ್ತು ಮರುಕ್ಷಣದೊಳಗೆ ಮುಳ್ಳು ನಟ್ಟೋರ ಕಾಲಿನೊಳಗಿದ ಮುಳ್ಳು ಈತನ ಕೈಯೊಳಗ ಇರ್ತಿತ್ತು ಮತ್ತದ ಯಾವ್ಗು ನಡ್ದ ಹಂಗೆ ಅದು ಚುಪಾದ ತುದಿನ ಹಲ್ಲಿಂದ ಜಜ್ಜಿ ಕ ಚೆಲ್ಬಿಡ್ತಿದ್ದ ಆದ್ರೊಳಗ ಯಾರದ್ರ ಅಂಗಿ ಅದನ್ನ ಮತ್ತೆ ಅದನ್ನ ಜೇಬಿಗೆ ಶರಣೋಗಬೇಕು ಸರಿ ಸೂಜಿ ಒಂದು ದಾರ ಅದ್ರಿಂದ ಹೊರಬರ್ತಿತ್ತು ಹಿಂಗ ಬ್ಲೇಡು ಬೆಂಕಿಕಡ್ಡಿ ಗೊಂದಿನ ಚಿಕ್ಕ ಸೀಸೆ ಕೆಲವು ಬಂದು ಮಸಿ ಗುಳಗಿ ಪೆನ್ಸಿಲ್ಲಾ ಚಾಕ್ಲೆಟ್ ಚೂರು ಶರ್ಟ್ ಪ್ಯಾಂಟಿನ್ ಬಟನ್ನು ಹಿಂಗ ಒಂದು ಎರಡು ಎಲ್ಲಾ ಸಾಮಾನು ಅವ್ನ ಕಿಸಿ ಒಳಗ ಬರ್ತಕಾಯ್ತಿದ್ದು ಇಷ್ಟನ್ನೆಲ್ಲ ಆತ ಒಂದೇ ಕಿಸಿ ಒಳಗ ಹ್ಯಾಂಗ ಹೊಂದ್ಸಿಟ್ಟಿದ್ನೊ ನನಗ ಇವತ್ಗು ಆಶ್ಚರ್ಯ ಎಂಕಂಚಿ ಜಾತ್ರೆ ನಾಯಕ್ನಾಗ ನಾವು ಮಾಡ್ಸಿದನ್ನೇ ಚುನಾಯ್ಸಿದ್ದೀವಿ ಮರುದಿನ ಅವ್ನ ಹೇಳು ಅಂತ ನಾ ಕೇಳುವುದು ಮರ್ದಿನ ಬೆಳಗ್ಗೆ ಉತ್ಸಾಹದಿಂದ ತಯಾರಾದೆ ಮನೆವ್ರಿಗೆಲ್ಲ ಭಾಳ ಆಶ್ಚರ್ಯ ಪಾಟಿಚೀಲ ಹೆಗ್ಲಿಗ ಏರಿಸ್ಕೊಂಡು ಅಲ್ಲಿ ದಾರಿ ಹಿಡ್ದೆ ದಾರಿ ಹಿಡ್ದಿದ ಅಷ್ಟು ಅಷ್ಟೆ ಕರೆ ಗುರಿ ಮುಟ್ಟಲಿಲ್ಲ ತಾಲ್ ಇನ್ನು ದೂರ ನನ್ನ ದಿಕ್ಕು ಬದಲಾಯಿತು ನಿನ್ನೆ ಮಾಡ್ಸಿದ ಹೇಳಿದ ಜಾಗಕ್ಕೆ ಗುಡಿಗ ಹೋಗಿ ಸೇರಿದ್ವಿ ಆಗಲೇ ಎಲ್ಲಾ ಪಟಾಲಮ್ ಸೇರಿತ್ತು ಎಲ್ಲರ ಪಾಟಿಚೀಲಗಳನ್ನ ಪಟಾಣ ಸರಸರ್ನೆ ಒಟ್ಗೂಡ್ಸಿ ಬಮ್ಮಲಿಂಗಪ್ಪನ ಗರ್ಭಗುಡಿ ಗೂಡ್ನೋಳಗ ಅಡಗಿಸಿಟ್ಟ ಮೇಲೊಂದು ಭಾರವಾದ ಕಲ್ಲನ್ನು ಏರಿ ಪಟಾಣಗ ದೇವರಿಗೆ ಮಾಡಿ ಬಂದ್ವಿ ಜಾತ್ರೆನ ತಲ್ಪ್ದಾಗ ಮಧ್ಯಾಹ್ನ ಜನ ಜಂಗುಳಿ ಇತ್ತು ಜಾತ್ರೆಗಾಗಿ ನಿರ್ಮಿತವಾದ ಬಿದ್ರು ಪಟ್ಯ ಅಂಗಡಿಗಳು ಬೆಂಡು ಪತ್ತಾಸು ಖಾರ ಚುರ್ಮುರಿ ಉಂಡಿ ಹಿಂಗ ಜಾತ್ರೆ ಓಣ್ಣಿ ಒಳಗ ಎಲ್ಲ ಥರ್ದ ಪಾತ್ರೆಗಳು ಜಾತ್ರೆಗ ಬರ್ತಕ್ಕಂತಹ ಜನರು ಅಂಗಡಿಕಾರ್ರ ಮೋಸ್ತನ ದೇವಸ್ಥಾನ್ದೊಳ್ಗ ನಡ್ತಕ್ಕಂಥ ಧೂಪ ಕಂಪಿನ ವಾಸನೆ ಇವೆಲ್ಲನು ಅಲ್ಲಿರ್ತಿದ್ದು ಸಮಾಜ ಅಥ್ವಾ ಮುನುಷ್ಯರ ಕುರಿತಾದಂಥ ವಿಸ್ತ್ರಿತವಾದಂಥ ಮಾಹಿತಿ ಬೇಕಂತಂದ್ರ ನಾವು ಕಥೆ ಕಾದಂಬರಿಗಳಿಗಿಂತ ಜನಪದ ಮತ್ತು ಆತ್ಮಚರಿತ್ರೆಗಳಿಗ ಹೋಗೋದೆ ಲೇಸು ನಾನು ಅನೇಕ ಜನರ ಇತ್ತಿಚಿಗಂತು ಸುಮಾರು ಒಂದು ಎರಡು ನೂರು ಆತ್ಮಚರಿತ್ರೆಗಳನ ಓದಿನಿ ಆತ್ಮಚರಿತ್ರೆಗಳಂತೂ ವಿಭಿನ್ನ ಬಗೆಗಳು ಕೆಲವು ಜನ ತಾವು ಏನು ಜನ್ರಿಗ ತೋರ್ಸ್ಬೆಕಂತಾರೋ ಅಂತ ಆತ್ಮಚರಿತ್ರೆಗಳನ್ನ ಬರಿತಿರ್ತಾರ ಕೆಲವು ಜನ ನಿಜ್ವಾದ ಆತ್ಮಚರಿತ್ರೆನ ಬರಿತಿರ್ತಾರೆ ಕೆಲವರಂತು ಕಪೋಲಕಲ್ಪಿತ ಆತ್ಮಚರಿತ್ರೆ ತಮ್ಮ ಬಗ್ಗೆನ ತಾವು ಸುಳ್ಳು ಹೇಳ್ಕೋತ ಇರ್ತಾರೆ ಅದು ಮೋಸದ ಬರಮಾವದಿ ನಾನು ಅವೀ ಮೆಚ್ಕೊಂಡಂಥ ಆತ್ಮಚರಿತ್ರೆ ಅಂದರೆ ಗಾಂಧೀಜಿಯವರ ಆತ್ಮಚರಿತ್ರೆ ಹಾಗೂ ಹರ್ಡೇಕರ್ ಮಂಜಪ್ನವರು ನನ್ನ ಮೂವತ್ತು ವರ್ಷ ಎನ್ನುವಂಥ ಆತ್ಮಚರಿತ್ರೆ ಶಿವರಾಮ ಕಾರಂತರು ಆತ್ಮಚರಿತ್ರೆ ಬರ್ದಾರ ಕುವೆಂಪು ಅವ್ರ ಬರ್ದಾರ ಲಂಕೇಶವ್ರ ಬರ್ದಾರ ಬಹುತೇಕ ಎಲ್ಲಾ ಸಾಹಿತಿಗಳು ಬರ್ದಾರ ಅದರಲ್ಲಿ ಕಾಣೋದ ನಾನು ಅನ್ನುವಂಥದ್ ಎದ್ದು ಕಾಣ್ತೈತಿ ಕುವೆಂಪು ಅವರಲ್ಲಿ ಅತ್ಯಂತ ವಾಸವಾದಂಥ ಬದುಕಿನ ಚಿತ್ರಣ ಬರ್ದೈತಿ ಮಲೆನಾಡಿನ ಜನ ಹ್ಯಾಗ ಇರ್ತಾರ ಜನ ಸಮುದಾಯ ಹ್ಯಾಗ ಇರ್ತೈತಿ ತಾವು ಬಾಲ್ಯದಲ್ಲಿ ಕುಂಡತ್ನ ಕಷ್ಟಪಟ್ಟು ಉಂಡಂಥ ಅನುಭವಗಳು ಯಾವ ಥರ ಇದ್ದು ಅವನ್ನೆಲ್ಲ ಹೇಳ್ಕೊತ ಹೋಗ್ತಾರವರು ಅವರಿಗೆ ಹ್ಯಾಗೆ ಆಧ್ಯಾತ್ಮದ ಕಡೆಗೆ ಒಲವು ಬಂತು ಅಂತ್ಹೇಳಿ ಇನ್ನು ಕೆಲವು ಸಲಾ ಒಳಗಿನ ಅನುಭವನ್ ಹೇಳ್ತಕ್ಕಂಥ ಹಾಡುಗಳು ಉದಾಹರಣೆಗೆ ಮಧುರ ಚನ್ನರು ನಿಲ್ಲು ನಿಲ್ಲಿರೆ ನವಿಲೆ ನಿನ್ನ ಕಣ್ಣುಗಳ ಲೇಸು ಕಣ್ಣ ಬಣ್ಣ ಲೇಸು ಎಣಿಸಲಾರೆ ಎಲ್ಲಾ ಬಿಡಿಸಿರೂನು ಎಲ್ಲಿ ತಾ ನಡಿಗೆಯನ್ನು ತಾಳಲಾರದ ಜೀವಯೆ ಹೇಳ್ಲಾರೆನು ಅಂತ ಅತ್ಯದ್ಭುತವಾದಂಥ ಗೀತೆ ಇದು ಗೀತೆಯು ಸಹಿತ ಮನುಷ್ಯನ ಒಳ ಅಂತರಂಗವನ್ನ ಬಿಚ್ಚಿಡ್ತಕ್ಕಂಥದ್ದು ಸಮಾಜದ ಕುರಿತಾಗಿ ಅನೇಕ ಟೀಕೆ ಟಿಪ್ಪಣೆಗಳನ್ನ ಕವಿತೆಗಳಲ್ಲು ಕಾಣ್ತೀವಿ ಕವಿತೆಯನ್ನ ಬರಿಯುವಾಗ ನಾವು ಕೇವಲ ಆನಂದದ ಕವಿತೆಗಳನ್ನ ಮಾತ್ರ ಬರಿಯುದಿಲ್ಲ ದುಃಖದ ಕವಿತೆಗಳನ್ನು ಬರ್ದಿರ್ತೀವಿ ಸಮಾಜದ ವಿಡಂಬನೆ ಕವಿತೆಗಳು ಅಲ್ಲಿರ್ತಾವು ಅಲ್ಲಿ ಕಾಣ ಬರ್ತಕ್ಕಂಥ ಪಾತ್ರಗಳನ್ನ ಚುಚ್ಚೂದ್ರ ಜೊತೆಗೆ ಅವರಲ್ಲಿ ಒಂದು ಜಾಗ್ರತೆಯನ್ನ ಉಂಟು ಮಾಡ್ತಕ್ಕಂಥ ಕವಿತೆಗಳು ನಮ್ಮಲ್ಲಿ ಅದಾವು ಹೀಗಾಗಿ ಪಾತ್ರನ ಸೃಷ್ಟಿಸು ಬಂದಾಗ ಸಾಧ್ಯ ಆದಷ್ಟು ಐತಿಹಾಸಿಕ ಮತ್ತು ಪೌರಾಣಿಕ ಕತೆಗಳಾದ ಗದಾನಕವನ್ ಉಳದ್ರೆ ನೈಜ ಘಟನೆಗಳನ್ನೆ ಬಿಂಬಿಸಬೇಕಾದದ್ದು ಭಾಳ ಸೂಕ್ತ ಅಂತ್ಹೇಳಿ ನಾನು ಭಾವಿಸ್ತೇನೆ ಅದು ಹೆಚ್ಚಿನ ಪ್ರಕಾರದೊಳಗ ಬಹುತೇಕ ಸಾಹಿತಿ ಒಳಗೆ ಆತ್ಮವಂಚನೆ ಬರ್ದಿರದು ಕಾಣ್ತೈತಿ ತಾವು ಅನುಭವಸ್ದೇ ಇರ್ತಕ್ಕಂಥದ್ದನ್ನು ಸಹಿತ ಅನ್ಭವ್ಸಿದವರಂಗ್ ಬರಿತಕ್ಕಂಥ ಒಂದು ಪದ್ಧತಿಯನ್ನ ನಾನು ಆತ್ಮಚರಿತ್ರೆ ಪ್ರಕಾರದೊಳಗ ಕಂಡೆ ಆ ಕಾರಣಕ್ಕಾಗಿ ಪಾತ್ರವನ್ನ ರಚಿಸಬೇಕಾದ್ರ ನಿರ್ದಿಷ್ಟವಾದಂಥ ಪ್ರಕ್ರಿಯೆ ಅನುವಂಥದ್ ಏನಿಲ್ಲ ಅದು ತನ್ನಿಂದ ತಾನೇ ಹುಟ್ಕೊಳ್ತಾಗ ಪಾತ್ರಗಳು ಹೊರಗಿನ ಪಾತ್ರಗಳು ಒಳಗ ಬರ್ತಾವು ಒಳಗೆ ಕಲಾತ್ಮಕ ರೂಪವನ್ನ ಪಡ್ಕೊಂಡು ಮತ್ತು ಹೊರ್ಗ ಕಾಣಸ್ಕೊತಿರ್ತಾವು ಇದು ನಿಜವಾಗಿ ಬೆಳೆಯಬೇಕಾದಂಥ ರೀತಿ ಆ ಹೊರಗಿನ ಪಾತ್ರಗಳನ್ನ ಯಾ ಅತಿ ಇದ್ದಂತೆ ತಿ ಬರ್ಕೋತ ಕುಂತ್ರ ಅವೇನು ಆಗ್ತಾವು ವರದಿಗಳ ರೂಪಗಳ ಆಗ್ತವು ಅದಕ್ಕೊಂದು ಕಲಾತ್ಮಕ ಸ್ಪರ್ಶ ಬೇಕಾಗ್ತತಿ ಆ ನಿಟ್ಟಿನೊಳಗೆ ಕಾರಂತ್ರ ಕಾದಂಬರಿಗಳು ಅತ್ಯಂತ ನೈಜವಾದಂಥ ಚಿತ್ರಣವನ್ನ ಚಿತ್ರಸ್ತಕ್ಕಂಥಗಳು ಕಲಾ ಕುಸರಿಂದಾ ಈ ಕಲಾ ಕುಸರಿ ಅವಂಗೆ ಕಡಿಮೆ ಇದ್ದರೂ ಸಹಿತ ನಮ್ಮ ಎದೆಗೆ ತಟ್ತಕ್ಕಂಥ ಚಿತ್ರಗಳನ್ನ ಅವಲ್ಲಿ ನಾವು ಕಾಣ್ಬೌದು